ಹಾಂ ಹೌದು ಹೇಳಿ ನೀವು ಯಾರು ಹ್ಞೂ ಹೇಳಿ ನಾವೇ

ಹೌದಾ ಎಷ್ಟ್ ಎ ಹಾಂ ಹೌದು ಈಗ ಈಗ ಬರಣ ಟೈಮ್ ಇರುತ್ತಾ ಹಾಂ ಹಾಂ ಹೌದಾ ಊಂ ಒಡ್ಸ್ಕೊಣ್ ಸರ್ ಏಷ್ಯನ್ ಪೇಂಯ್ಟ್ಸು ನಿಪ್ಪೋನ್ ಪೇಂಯ್ಟ್ಸು ಇವೆಲ್ಲ ಇದೆಯಲ್ಲ ಹ್ಞೂ ಬರುತ್ತೆ ಸೊ ಟೆನ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಸ ಅದೊಂದು ಏಯ್ಟ್ ಇಯರ್ ಬರುತ್ತೆ ಸರ್ ಹಾಂ ನಿಮ್ಮದು ನಿಮ್ಮ ಮನೆಗ್ ಬರ್ತೀನಿ ಸರ್ ನಿಮ್ಮ ಮನೆ ಎಲ್ಲಿ ಬರೋದು

ಅಲ್ಲಿ ಎಲ್ಲಿ ಸರ್

ಹ್ಞೂ ಯಾರನ್ನು ಬೇಕಾದ್ರು ಹೇಳ್ತಾರ

ಹ್ಞೂ ಹೇಳಿದೀನ್ ಸರ್

ಆಯ್ತ್ ಆಯ್ತು ಸರ್ ಖಂಡಿತ ಮಾಡ್ತೀನಿ ನಾಳೆ ಬರ್ತೀನಿ ಹ್ಞೂ ಓಕೆ ಸರ್ ಮನೆಗೆ ಬಂದ ಮೇಲೆ ಪೇಮೆಂಟೆಲ್ಲ ಮ್ ನೋಡ್ಬೇಕು ಸರ್ ಮನೆ ಎಷ್ಟು ಫ್ಲೋರು ಹ್ಞೂ ಆಯ್ತು ಓಗೆ ಸರ್